ನಾವು ಹೋಟೆಲ್ ಒಳಗೆ ಮತ್ತೆ ಡಾಬಾ ಒಳಗೆ ಊಟ ಮಾಡಕ್ಕೆ ಇಷ್ಟಪಡ್ತೀವಿ ಯಾಕಂತಂದ್ರ ಅಲ್ಲಿ ತುಂಬಾ ಮಸ್ತಂಗ ಅಡ್ಗಿ ಮಾಡಿರ್ತಾರೆ ಅದು ನಂಗ ಭಾಳ್ ಇಷ್ಟ ಆಗತ್ತೆ ಅಲ್ಲಿ ರುಚಿನೂ ಮಸ್ತ್ ಇರತ್ತ ರೊಟ್ಟಿ ಚಪಾತಿ ಮಡ್ಕಿಕಾಳ ಅಲ್ಸಂದಿಕಾಳು ಅವ್ರಿಕಾಳು ಎಲ್ಲಾನೂ ಮಸ್ತ್ ಮಾಡಿರ್ತಾರೆ ಅಲ್ಲಿ ಮತ್ತೆ ಅದ ತಿನ್ನಾಕೂ ಛಲೋ ಇರತ್ತೆ ಮತ್ತು ಆರೋಗ್ಯಕ್ಕನೂ ಹಿತ ಇರತ್ತೆ ಅದು ಒಳ್ಳೆಯದಿರತ್ತೆ ಭಾಳ್ ಛಲೋ ಮಾಡಿರ್ತಾರೆ ಒಮ್ಮೆ ನಾನು ಮತ್ತು ನಮ್ಮ ಹುಡುಗರು ಎಲ್ಲಾರೂ ಸೇರಿ ಒಂದು ಖಾನಾವಳಿಗ ಹೋಗಿದ್ವಿ ಅಲ್ಲಿ ಮಸ್ತಂಗ ಊಟ ಮಾಡಿ ಬಂದ್ವಿ ಅದ್ರೊಳಗ ಅವರ ಒಂದು ಚಪಾತಿ ನಾಲ್ಕು ಥರದ ಪಲ್ಲೆ ಊಟ ಸಾರ ಟಮಾಟಿ ಸಾರು ಹೋಳ್ಗಿ ಸಾರ ನುಗ್ಗಿ ಸಾರು ಎಲ್ಲಾ ಕೊಟ್ಟಿದ್ರ ನಮ್ಗೆ ಅದ ಭಾಳ ಹಿಡಿಸ್ತು ನಮಗೆ ಮತ್ತೆ ಅದ್ರ ಜೋಡಿ ಅನ್ನ ಪಲಾವು ಮೊಸ್ರನ್ನ ಜೀರಾ ರೈಸು ಎಲ್ಲಾ ಕೊಟ್ಟಿದ್ರವರು ನಮ್ಗೆ ಅದು ಭಾಳ ಛಲೋ ಅನ್ನಸ್ತು ನನಗೆ ಮತ್ತೆ ನಮ್ಮ ಹುಡುಗರು ಭಾಳ ನೆನ್ಶಿದ್ರ ಮತ್ತಲ್ಲಿ ಹೋಟೆಲ್ಲೂ ಬಾ ಅದು ಹೋಟೆಲ್ಲೂನೂ ಭಾಳಷ್ಟ ಸ್ವಚ್ಛ ಇತ್ತು ಛಂದ ಇಟ್ಟಿದ್ರ ಅವೆಲ್ಲಾ ಟೇಬಲ್ ಗೀಬಲ್ ಎಲ್ಲಾ ಮಸ್ತ್ ಇದ್ವು ಅದ್ರೊಳಗ ಮತ್ತೆ ಹೋಟೆಲ್ ಒಳಗೂನೂ ಹೋಟೆಲು ಹೋಟೆಲ್ ಒಳಗೆ ವಾತಾವರಣಾನುನೂ ಮಸ್ತ್ ಇತ್ತು ನಮಗೆ ಛಲೋ ಅನಿಸ್ತ್ ಅಲ್ಲಿ ಹೋಗಿ ಛಲೋ ಅನಿಸ್ತು ಮತ್ತೆ ನಾವೆಲ್ಲಾರೂ ಹೋಗಿ ಅಲ್ಲಿ ಭಾಳಷ್ಟ ಕಾಯಿ ಪಲ್ಲೆ ಇದ್ವು ಅವು ಎಣ್ಸಾಕ ನಮಗೆ ಸಾಧ್ಯ ಆಗ್ತಿರಲಿಲ್ಲ ಅಷ್ಟ ಹಾಕೊಂದ ಅಡ್ಗಿ ಮಾಡಿದರಲ್ಲಿ ಭಾಳಷ್ಟು ಥರದ್ ಪಲ್ಲೆ ಇದ್ವು ಅವ್ರಿಕಾಳು ಅಲ್ಸಂದಿಕಾಳು ಮಡ್ಕಿಕಾಳು ಕಡ್ಲಿಕಾಳು ಭಾಳಷ್ಟ ಹೇಳಾಕಾ ಹೇಳ್ಲಾರ್ದಕ್ಕ ಆಗುವಷ್ಟು ಐಟ ಐಟಮ್ಸ್ ಇದ್ವು ನಮ್ಗ ಭಾಳ್ ಇಷ್ಟ ಆದ್ವು ಮತ್ತೆ ಅವು ದೇಹಕ್ಕೂ ಹಿತಕರವಾಗಿದ್ವು ಹಿಂಗಾ ನಾವು ಎಲ್ಲಾರೂ ಹುಡುಗರು ಊಟಾ ಮಾಡಿ ಅಲ್ಲಿಂದ ಬಂದ್ವಿ ಮತ್ತೆ ಆಮೇಲೆ ಇನ್ನೊಂದು ನಾಲ್ಕು ಸಲಾ ಒಮ್ಮೆ ನಾವು ಗದಗಿಂದ ಹೊರಗಿಂದ ಡಾಬಾಕ ಹೋಗಿದ್ವಿ ನಾನ್ ವೆಜ್ಜಿಗ ಇದ ಅದನೂ ಅಲ್ಲಿನೂ ಛಲೋ ಮಾಡಿದ್ರ ಡಾಬಾ ಒಳಗೆ ಅಡಿಗಿ ಚಿಕನ ಮಟನ ಮಸ್ತ್ ಮಾಡಿದ್ರವರ ಮತ್ತಲ್ಲಿ ಹೋಗಿನೂ ಬಂದ್ವಿ ಅಲ್ಲಿ ಹೋಟೆಲ್ಲ ಡಾಬಾಕ ಹೋಗುದರಿಂದ ಭಾಳಷ್ಟು ಪ್ರಯೋಜನಗಳು ಆಗ್ತಾವು ಅವ ಯಾವುವಂದ್ರ ಒಮ್ಮೆ ನಾವು ಎಲ್ಲಾರೂ ಸೇರಿದ್ವಿ ಅಂದ್ರ ಅಲ್ಲಿ ಮಾತುಕತೆ ಛಲೋ ಆಕ್ಕವು ಮತ್ತೆ ಅವು ಭಾಳ ಯಾವಾಗಾರ ಒಮ್ಮೆ ಸೇರೋದ್ರಿಂದ ನಾವು ಭಾಳ ಛಲೋ ಅನ್ಸತ್ತಲ್ಲಿ ಹೋಗಾಕ್ಕ ಮತ್ತೆ ಅದರಿಂದ ದುರ್ಪ್ರಯೋಜನಗಳುನು ಭಾಳ ಅದವು ಅವ ಯಾವುವಂದ್ರ ಅದ್ರದ ಹೋಟ್ ಡಾಬಾದ್ದ ಅಡ್ಗಿ ಮನೆ ಸ್ವಚ್ಛ ಇರಂಗಿಲ್ಲ ಒಬ್ಬೊಬ್ರದ ಒಬ್ಬೊಬ್ರದು ಮಸ್ತ್ ಇರತ್ತೆ ಹಂಗೆ ಭಾಳಷ್ಟ ಇದು ಅದಾವ ಮತ್ತು ಹೋಟೆಲಿ ಡಾಬಾದ್ದು ಸ್ವಚ್ಛತೆ ಮಸ್ತ್ ಇರತ್ತೆ ಅವ್ರದ ಮತ್ತೆ ಅವರ ಅವರ ಸರ್ವಿಂಗು ಮಸ್ತ್ ಇರತ್ತೆ ಅಲ್ಲಿ ಅವ್ರ ಕೊಡೋದು ಗಿಡೋದು ಎಲ್ಲಾ ನಮ್ಗ ಭಾಳ ಛಲೋ ಆಗತ್ತೆ ಮತ್ತೆ ರೊಕ್ಕಾನೂ ಕಡ್ಮಿ ಸಿ ರೊಕ್ಕಾನೂ ಕಡ್ಮಿ ಇರತ್ತೆ ಮತ್ತೆ ನಮಗ ಬೇಕಂತಂದ್ರ ಅಲ್ಲಿ ಆಗಿಂದಾಗ ಹೋಗಿ ನಾವು ತಿಂದು ಬರ್ಬೋದು ಅದಾ ನಾವು ಮನ್ಯಾಗ ಮಾಡ್ಬೇಕಂದ್ರ ಭಾಳಷ್ಟನ ಟೈಮ್ ಆಗತ್ತೆ ಒಟ್ಟು ನಮಗೆ ಛಲೋ ಅನಸ್ತು ಹೋಗಿ ಮತ್ತೆ ನಮಗ ಬೇಕಂದ್ರ ಜಲ್ದೀನ ಹೋಗಿ ನಾವು ಪಾರ್ಸೆಲ್ ತಂದು ಮನ್ಯಾಗುನು ತಿನ್ಬೋದು ಅದ ಮನ್ಯಾಗ ಮಾಡ್ಬೇಕಂದ್ರ ಭಾಳಷ್ಟ ಸಮಯ ಇಡಿತೈತಿ ಅದ ಅಲ್ಲಿ ಹೋದ್ವಿ ಅಂದ್ರ ಆಗಿಂದ ಆಗಾ ನಮಗ ಜಲ್ದೀ ಮಾಡಿ ಕೊಡ್ತಾರೆ ಅದ ಭಾಳ ಒಂದು ಬೆನಿಫಿಟ್ ಅಂತ ಹೇಳ್ಬೋದು ಇದ್ರೊಳಗೆ ಹೋಟೆಲ ಡಾಬಾ ಒಳಗೆ ಮತ್ತೆ ಭಾಳಷ್ಟ ಅಲ್ಲಿ ಇದಾಗತ್ತ ಛಲೋ ಇರತ್ತೆ ಅದ ಅಡ್ಗಿ ಎಲ್ಲಾ ಮತ್ತೆ ಅವರ ಅವರೂ ಭಾಳ ಶ್ರಮವಹಿಸಿ ಎಲ್ಲ ಮಾಡಿರ್ತಾರೆ ಅದ ತಿನ್ನಾಕ ನಮ್ಗ ಛಲೋ ಅನ್ಸತ್ತೆ ಆದ್ರ ನಾ ಅದಾ ನಾವು ಮನ್ಯಾಗ ಮಾಡ್ಬೇಕಂದ್ರ ಎಲ್ಲಾ ತಂದ ಮಾ ಪ್ಯಾಟಿಗ ಹೋಗಿ ಎಲ್ಲಾ ಪಲ್ಲೆ ತಂದ ಸಾಮಾನು ತಂದ ಮನ್ಯಾಗ ಮಾಡ್ಬೇಕು ಅಂತಂದ್ರ ಭಾಳ ರೊಕ್ಕ ಖರ್ಚಾಗ್ತವು ಮತ್ತೆ ಅದರ್ದ ಶ್ರಮಾನೂ ಭಾಳ್ ವಹಿಸ್ಬೇಕಾಗತ್ತದ ಮಾಡ್ಬೇಕಂದ್ರ ಮತ್ತೊಮೊಮ್ಮೆ ರುಚಿ ಕೆಡ್ತ ಅಂತಂದ್ರ ಮನ್ಯಾಗ ಮನಸ್ಸಿಗೆ ಸರಿ ಅನ್ಸಂಗಿಲ್ಲ ಆದ್ರ ಹೋಟೆಲ್ ಡಾಬ ಒಳಗಂದ್ರ ಅವ್ರ ಎಲ್ಲಾರು ಫಸ್ಟ್ನೆಕ ಎಲ್ಲಾ ಪ್ಲ್ಯಾನ್ ಮಾಡಿ ಎಲ್ಲಾ ಅಡಿಗೆ ಮಾಡಿರ್ತಾರ ಅದ ಛಲೋ ಇರತ್ತ ಮತ್ತೆ ರೊಕ್ಕಾನೂ ಕಡಿಮೆ ಇರತ್ತೆ ಅಲ್ಲಿ ಭಾಳ ಕಡಿಮೆ ಮಂದಿ ಹೋದ್ರು ಅದೇ ಛಲೋ ಇರತ್ತೆ ಅಂತಂತ ಹೇಳ್ಬೋದು ಮಸ್ತ್ ಇರತ್ತದ ಅಲ್ಲಿದ ಅಡಿಗೆ ಹಂಗೇನು ಇರಂಗಿಲ್ಲ ಅದ ಮನ್ಯಾಗ ಮನ್ಯಾಗಾದ್ರ ಲೇಟಾಗ ಅಡ್ಗಿ ಆಗತ್ತೆ ಅಲ್ಲಿ ಡಾಬಾಕ್ ಹೋದ್ವಿ ಅಂದ್ರ ಆಗಿಂದಾಗ ನಮಗ ಮಾಡಿ ಕೊಟ್ಬಿಡ್ತಾರೆ ಅವರು ಜಲ್ದೀ ಅದು ಒಂದು ಛಲೋ ಉಪಾಯ ಅಂತಂತ ಹೇಳ್ಬೋದು ಮತ್ತೆ ಅಲ್ಲಿ ಮತ್ತೆ ಅಲ್ಲೆಲ್ಲಾ ಅವ್ರು ವ್ಯವಸ್ಥೆ ಮಾಡಿರ್ತಾರೆ ಊಟ ಆಗಿಂದಾಗೂ ಎಲೆ ಅಡಿಕೆ ಹಾಕ್ಕೋಣಾಕ ಎಲ್ಲಾನೂ ವ್ಯವಸ್ಥೆ ಇರುತ್ತಲ್ಲಿ ಅದಾ ಮನ್ಯಾಗಂದ್ರ ಮತ್ತೇನು ಇರಂಗಿಲ್ಲ ನಮ್ಗೆ ಮತ್ತೆ ಅಲ್ಲಿ ಅತಿಥಿ ಸತ್ಕಾರನೂ ಛಲೋ ಮಾಡ್ತಾರೆ ಹೋಟೆಲ್ ಮತ್ತೆ ಡಾಬಾ ಒಳಗೆ ಅದು ಒಂದು ಛಲೋ ಇರತ್ತೆ ಅಂತಂತ ಹೇಳ್ಬೋದು ಮತ್ತೆ ಅಲ್ಲಿ ಅಡ್ಗಿ ಮಾಡ್ಬೇಕಂದ್ರ ಒಂದ ಇಡೀ ಗುಂಪಾ ತಯಾರಾಗಿರ್ತಿತ ಅಲ್ಲಿ ಅಡ್ಗಿ ಮಾಡ್ಬೇಕಂದ್ರ ಚಪಾತಿ ಮಾಡಾಕ ಒಬ್ಬರ ರೊಟ್ಟಿ ಮಾಡಾಕ ಒಬ್ಬರ ಕಾಳು ಮಾಡಾಕ ಒಬ್ಬರ ಸಾರು ಮಾಡಾಕ ಒಬ್ಬರ ಅನ್ನ ಮಾಡಾಕ ಒಬ್ಬರ ಅದಾ ನಾವು ಮನ್ಯಾಗ ಮಾಡ್ಬೇಕಂತಂದ್ರ ಎಲ್ಲಾನೂ ಒಬ್ಬರ ಮಾಡಬೇಕು ರೊಟ್ಟಿನೂ ಒಬ್ಬರು ಚಪಾತಿನೂ ಒಬ್ಬರ ಹಿಂಗ್ ಮಾಡೋದರಿಂದ ನಮ್ದ ಸಮಯಾನೂ ವ್ಯರ್ಥ ಆಗತ್ತೆ ಮತ್ತೆ ನಮ್ದ ಶಕ್ತಿ ಸಾಮರ್ಥ್ಯನೂ ಕುಗ್ಗಿ ಬಿಡತ್ತ ಆದ್ರ ಅದ ಹೋಟೆಲ ಮತ್ತೆ ಡಾಬಾ ಒಳಗೆ ಭಾಳ್ ಮಂದಿ ಆಗಿರುದರಿಂದ ಶಕ್ತಿ ಹಂಚ್ಕೊಂಡಿರ್ತಾರಲ್ಲ ಅವರ ಅದರಿಂದ ಅವ್ರ್ಗೆ ಜಲ್ದ್ ಜಲ್ದಿ ಚಲೋತಂಗ ಅಡ್ಗಿ ಮಾಡಾಕ ಅವರಿಗೆ ಅನುಕೂಲ ಆಗತ್ತೆ ಅದು ನಮಗೂ ಛಲೋ ಅನ್ಸತ್ತೆ ಅದು ಒಂದು ಮಸ್ತ್ ಆಗತ್ತೆ ಅಡಿಗಿನೂ ಮಸ್ತ್ ಮಾಡಿರ್ತಾರ ಅಲ್ಲಿ ಆಗಿಂದಾಗ ನಮಗ ಮಾಡಿ ಬಿಶಿ ಬಿಸಿ ಅಡಿಗೆ ರೊಟ್ಟಿ ಚಪಾತಿ ಎಲ್ಲಾ ಕೊಡ್ತಾರೆ ಅದಾ ಮನ್ಯಾಗ ಒಮ್ಮೆ ಮುಂಜಾಲ್ ಮಾಡಿಟ್ಟ ಅಂದ್ರ ಸಂಜೆ ಮಟ್ಗಾನೂ ಅದು ತಿನ್ನಬೇಕು ಆದ್ರ ಹೋಟೆಲ್ ಒಳಗೆ ಹಂಗ ಇರಂಗಿಲ್ಲ ಮುಂಜಾಲ ಒಮ್ಮೆ ಬ್ಯಾರೆ ಐಟಮ್ ಕೊಟ್ಟಿರ್ತಾರೆ ಮಧ್ಯಾಹ್ನ ಬ್ಯಾರೆ ಐಟಮ್ ಕೊಡ್ತಾರೆ ರಾತ್ರಿ ಬ್ಯಾರೆ ಐಟಮ್ ಕೊಟ್ಟಿರ್ತಾರೆ ಮತ್ತೆ ಅವರು ಊಟ ಆದ್ಕೂಳೆ ಮಜ್ಜಿಗೆ ಇಲ್ಲಾ ಮೊಸರು ಕುಡ್ಯಾಕ ಬಿಸಿಲ್ ಹೊತ್ತೊಳಗ್ ತಂಪಾಗೋ ಹಂಗೂನೂ ಅಡಿಗೆ ಮಾಡಿರ್ತಾರೆ ಛಲೋತ್ತಂಗ

ಅಡಿಗಿನೂ ಮಸ್ತ್ ಮಾಡಿರ್ತಾರೆ ಅವ್ರ ಊಟಾನೂ ಮಸ್ತ್ ಆಗಿರ್ತೈತಿ ಅವ್ರ್ದ ಮತ್ತೆ ಅಲ್ಲಿ ಹೋಟೆಲ್ ಒಳಗ ಅವ್ರೆಲ್ಲಾರೂ ಹಂಚ್ಕೊಂಡು ಮಾಡಿರುದರಿಂದ ಅವ್ರ ಒಂದು ಒಳ್ಳೆಯ ಮನಸು ಒಳಗ ಮಾಡಿರ್ತಾರೆ ಅದಕ್ಕೆ ಅದು ನಮ್ಗ ಆ ಊಟಾ ಮಾಡಕ್ಕೆ ಛಲೋ ಅನ್ಸತ್ತ ಅದು ನಾವು ಮನ್ಯಾಗ ಆದ್ರ ಎಲ್ಲಾ ಜಾಸ್ತಿ ಉಪ್ಪು ಖಾರ ಹಾಕಿ ಅದು ಸರಿ ಅನ್ಸಂಗಿಲ್ಲ ಆದ್ರು ಹೋಟೆಲ್ ಒಳಗ್ ಎಲ್ಲಾ ಕರೆಕ್ಟಾಂಗ ನಮ್ಗ ಎಲ್ಲಾರಿಗೂ ಹೆಂಗ್ ಬೇಕು ಹಂಗ ಕರೆಕ್ಟಾಂಗ್ ಮಾಡಿಟ್ಟಿರ್ತಾರೆ ಅವರು ಅದು ತಿನ್ನಾಕ ಛಲೋ ಅನ್ಸತ್ತೆ ಮತ್ತೆ ಅದು ಹೋಟೆಲ್ ಒಳಗ ಅವರ ಭಾಳ ಸ್ವಚ್ಛತೆ ಇದು ಮಾಡಿ ಮಾಡಿರ್ತಾರೆ ಅದು ಒಂದು ಹೋಗಾಕ ಅಲ್ಲಿ ಭಾಳ್ ಇಷ್ಟ ಆಗತ್ತೆ ಮತ್ತೆ ಅವರ ಅಡಿಗಿನೂ ಮಸ್ತ್ ಮಾಡಿರ್ತಾರೆ ಹೋಟೆಲ್ ಒಳಗ ಎಲ್ಲಾರೂ ಸೇರಿ ಮಾಡಿರುದರಿಂದ ಮಾರ್ಕೆಟಿಗ ಹೋಗಿ ಎಲ್ಲಾ ಕಾಳು ರೊಟ್ಟಿ ಅವುಕ್ಕ ಬೇಕಾಗಿರುವಂಥ ಸಾಮಾನು ಎಲ್ಲಾ ತಂದು ಅವರು ಮಾಡಿ ಮಸ್ತ್ ಎಲ್ಲಾ ಮದ್ಲಾಕ ಎಲ್ಲಾ ಮುಂಚಿತನೇ ಅವರು ಪ್ಲ್ಯಾನ್ ಮಾಡಿ ಎಲ್ಲಾ ಮಾಡಿರ್ತಾರಲ್ಲ ಅದಕ್ಕೆ ಅವ್ರ್ದ ಅಡಿಗೆ ಮಸ್ತ್ ಆಗತ್ತ ಅದಾ ನಾವು ಮನ್ಯಾಗ ಮಾಡ್ಬೇಕಂದ್ರ ಒಬ್ಬರ ಕಡಿಯಿಂದ ಅದ ಆಗ್ಲಾರ್ದ ಕೆಲಸ ಆಗತ್ತೆ ಒಟ್ಟು ಅದ ಅಡಿಗೆ ಮಸ್ತ್ ಮಾಡಿರ್ತಾರ ಅವ್ರ ಅಲ್ಲಿ ಆದ್ರ ಅದ ಮನ್ಯಾಗ ಮಾಡ್ಬೇಕಂದ್ರ ಆಗೋವಂಗಿಲ್ಲ ಆ ಊಟಾನೂ ಮಸ್ತ್ ಇರತ್ತೆ ಅವ್ರ್ದ ರುಚಿನೂ ಮಸ್ತು ಇರತ್ತ ಮತ್ತೆ ಊಟಾ ಆದ್ಕೂಳೆ ಎಲೆ ಅಡಿಕೆ ಮೊಸರ ಮಜ್ಜಿಗಿ ಎಲ್ಲಾನೂ ಇರತ್ತೆ ಅದಾ ನಾವು ಮನ್ಯಾಗ ಅಂದ್ರ ಮತ್ತೆ ಅದಕ್ಕೊಂದು ಹತ್ತು ನಿಮಿಟ ಹತ್ತು ನಿಮಿಷ ಕಾಲ ಕಳಿಬೇಕಾಗತ್ತೆ ಅದ್ರೊಳಗನ ಅದ ಛಲೋ ಐತಿ ಅಡಿಗೆ ಊಟಾ ಎಲ್ಲಾ ಮತ್ತೆ ಅದ ಹೋಟೆಲ್ ಡಾಬಾ ಇಲ್ಲೇ ಊ ಇಲ್ಲೇ ಊರೊಳಗ ಸಮೀಪ ಇರೋದರಿಂದನೂ ಜಲ್ದ ಜಲ್ದಿ ಹೋಗಿ ಊಟ ಮಾಡಿ ಬರ್ಬೋದು ನಾವು ಅದ ಮನಿಯೊಳಗ ನಾವು ಮಾಡ್ಬೇಕು ಅಂತಂದ್ರ ಮಾರ್ಕೆಟಿಗ ಹೋಗಿ ಅವೆಲ್ಲಾ ಸಾಮಾನು ತಂದ ತಿನ್ಬೇಕಂದ್ರ ಭಾಳ ಟೈಮ್ ಹಿಡಿತೈತಿ ಮತ್ತೆ ನಾವು ಅಷ್ಟನತ್ಲೇನೂ ಹೈರಾಣಾಗ ಹೋಗ್ ಬಿಟ್ಟಿರ್ತೀವಿ ಅದು ಹೋಟೆಲ್ ಒಳಗಂದ್ರ ಹೋಗೋದು ಬರೆ ಕುಂದ್ರುದು ಉಣ್ಣೋದು ಕೈ ತೊಕ್ಕೊಂಡು ಬಂದ್ಬಿಡೋದು ಅದು ಸಮಯ ವ್ಯರ್ಥ್ ಆಗಂಗಿಲ್ಲ ಅಲ್ಲಿ ಜಲ್ದಿ ಜಲ್ದಿ ಹೋಗಿ ಜಲ್ದಿ ಜಲ್ದಿ ಬರೋದಿರತ್ತ ಅದು ಒಂದು ಛಲೋ ಅನ್ಸತ್ತೆ ಮತ್ತೆ ಅಲ್ಲಿ ಅಡಿಗಿನೂ ಮಸ್ತು ಮಾಡಿರ್ತಾರವರು ಹಾಗೇನಿಲ್ಲ ಛಲೋ ಮಾಡಿರ್ತಾರೆ ಊಟನೂ ಅಡಿಗೆನೂ ಭಾಳ ಮ ನೀಟ್ ಮಾಡಿರ್ತಾರೆ ಅವರು ಭಾಳ ಸ್ವಚ್ಛತೆ ಇರತ್ತೆ ಅವ್ರ್ದೊಳಗೆ ಅದ ನಮ್ದ್ರೊಳಗ ಆದ್ರ ಹಂಗ ಇರಂಗಿಲ್ಲ ಮನಿಯೊಳಗ ನಾವೆಲ್ಲಾ ಗ್ಲೌಸ್ ಹಾಕ್ಕೊಲಾರದೆ ಏನೇನೋ ಮಾಡಿ ಬಿಟ್ಟಿರ್ತೀವಿ ಎಲ್ಲಾ ಮಿಕ್ಸ್ ಸ್ವೀಟ ಖಾರ ಎಲ್ಲಾ ಸಿಹಿ ಖಾರ್ ಎಲ್ಲಾ ಮಿಕ್ಸ್ ಆಗಿ ಬಿಟ್ಟಿರ್ತೈತಿ ಅದ್ರ ಅದ್ರೊಳಗ ಅಲ್ಲಂದ್ರ ಅವರು ಎಲ್ಲಾ ಸ್ವಚ್ಛ ಮಾಡಿರ್ತಾರೆ ಪೂರಾ ನೀಟಾಗಿ ಮಾಡಿರ್ತಾರೆ ಹಾಗೇನಿಲ್ಲ ಭಾಳ ಮಸ್ತ್ ಮಾಡಿರ್ತಾರ ಅವರು ಛಲೋ ಮಾಡಿರ್ತಾರೆ ಅಡಿಗಿನೂ ಮಸ್ತ್ ಇರತ್ತೆ ಅವ್ರ್ದ ಟೇಸ್ಟ ಎಲ್ಲಾ ಅನ್ನಾ ಸಾರು ಮತ್ತೆ ಅವ್ರ ಆ ಅಕ್ಕಿ ಒಳಗನ ಬತ್ತದ ಒಳಗನ ಭಾಳಷ್ಟ್ ಟೈಪ್ ಮಾಡಿರ್ತಾರೆ ಅನ್ನ ಪಲಾವು ಮೊಸ್ರನ್ನ ಜೀರಾ ಅನ್ನ ಮತ್ತೆ ಅದ್ರೊಳಗ ಜಗ್ ಟೈಪ್ ಅದಾವು ಸ್ವೀಟ ಖಾರಾ ಅಂತಂತ ಹೇಳ್ಬೋದು ಅಡಿಗೆನೂ ಛಲೋ ಮಾಡಿರ್ತಾರೆ ಅವರು ಮತ್ತೆ ಪಾನೀಯನೂ ಛಲೋ ಕೊಟ್ಟಿರ್ತಾರೆ ಅವರು ನೀರು ಒಳ್ಗ ಸಕ್ಕರೆ ಹಾಕಿ ಪಾನ್ಕಾನು ಕೊಟ್ಟಿರ್ತಾರೆ ಒನ್ನೊಂದು ಡಾಬಾ ಒಳಗೆ ಛಲೋ ಮಾಡಿರ್ತಾರೆ ಅವರು ಒಟ್ ಅಡಿಗೆ ಎಲ್ಲಾ ಅದ ನಾವು ಮನ್ಯಾಗ ಮಾಡ್ಬೇಕಂತಂದ್ರ ಆಗ್ಲಾರ್ದ ಅದ ಮಾತು ಛಲೋ ಮಾಡಿರ್ತಾರೆ ಡಾಬಾ ಒಳಗೆ ಹೋಟೆಲ್ ಒಳಗೆ ಅಡಿಗೆ ಮತ್ತೆ ಹೊರಗ ಹೋಗ್ಬೇಕಂತಂದರೂ ನಾವು ಭಾಳ ಹೋಟೆಲ್ ಡಾಬಾಕ ಹೋಗ್ಬೇಕಂದರೂ ಭಾಳ ಲವಲವಿಕಿಯಿಂದ ಎಲ್ಲಾರೂ ಹುಡುಗರ್ ಸೇರಿ ಹೋಗಿರ್ತಿವಿ ಮತ್ತೆ ಅಲ್ಲಿ ಭಾಳಷ್ಟ್ ಜನಾ ತಿನ್ನೋದರಿಂದ ಅದನ್ನ ನೋಡಿ ನಮಗೂ ಒಂದು ಸೊಪ್ ಒಂದು ಎರಡು ತುತ್ತು ಜಾಸ್ತಿ ಊಟ ಹೋಗತ್ತೆ ಅಂತಂತ ಹೇಳ್ಬೋದು ಅವರ ಅಡಿಗೀನೂ ಮಸ್ತ್ ಮಾಡಿರ್ತಾರೆ ಹಂಗೇನು ಇರಂಗಿಲ್ಲ ಛಲೋ ಇರತ್ತೆ ಅವ್ರ್ದು ಎಲ್ಲಾ ರುಚಿನೂ ಮತ್ತೆ ಅವರ ಭಾಳಷ್ಟ ಪ್ರಿಕೋಷನ್ಸ್ ತಗೊಂಡು ಮಾಡಿರುದರಿಂದ ಭಾಳಷ್ಟ್ ಇದು ಮಾಡಿರ್ತಾರ ಅವರ ಅದು ಭಾಳ ಅದು ನಮ್ಗ ಆರೋಗ್ಯಕ್ಕುನೂ ಛಲೋ ಆಗತ್ತೆ ಅಂತ ಹೇಳ್ಬೋದು